ಮೊಬೈಲ್ ಮತ್ತು ಲ್ಯಾಪ್ಟಾಪ್ ಬಂದ ನಂತರ ಬರವಣಿಗೆಯ ವಿಧಾನವೇ ಬದಲಾಗಿದೆ ಹೆಚ್ಚು ಕಡಿಮೆ ಎಲ್ಲ ಜನ ಕವನಗಳನ್ನು ಬರೆಯಲು ಕತೆಯನ್ನು ಬರೆಯಲು ಲ್ಯಾಪ್ಟಾಪ್ ಅಥವಾ ಮೊಬೈಲನ್ನು ಬಳಸುತ್ತಾರೆ ಇತ್ತೀಚೆಗೆ ಇತ್ತೀಚಿನ ದಿನಗಳಲ್ಲಿ ಕವಿತೆ ಅಥವಾ ಕತೆಯನ್ನು ಬರೆಯಲು ಟೈಪಿಂಗ್ ಟ್ಯುಟರ್ಗಳನ್ನು ಹಾಕ್ಕೊಳ್ತಾರೆ ಟೈಪಿಂಗ್ ಟ್ಯುಟರಲ್ಲಿ ಹಾಕ್ಕೊಂಡು ತಮಗೆ ಇಷ್ಟವಾದಂಥ ಘಟನೆಗಳನ್ನು ಸುಲಭವಾಗಿ ಬರಿತಾ ಹೋಗ್ತಾರೆ ಇದರಲ್ಲಿ ನಿಮಗೆ ಆಯ್ಕೆಗಳು ಬಹಳ ಇರುತ್ತವೆ ಮತ್ತು ಬಹಳ ಸುಲಭವಾದ ಒಂದು ವಿಧಾನಗಳನ್ನು ಇದರಲ್ಲಿ ಕೊಟ್ಟಿರುತ್ತಾರೆ ಹಾಗಾಗಿ ಲ್ಯಾಪ್ಟಾಪ್ ಅಥವಾ ಮೊಬೈಲನ್ನು ಬಳಸಲು ನಾನು ಬಹಳ ಇಚ್ಛಿಸುತ್ತೇನೆ